ಇತ್ತೀಚಿಗೆ ರೈತರು ಎಲ್ಲರೂ ಆತ್ಮಹತ್ಯೆ ಜಾಸ್ತಿ ಮಾಡ್ಕೊಂತಿದ್ದಾರೆ ಯಾಕಂದರೆ ಈಗ ಅತಿಯಾದ ಬರಗಾಲ ಬರೋದು ಅತಿಯಾಗಿ ಮಳೆ ಸುರಿಯೋದು ಹೀಗೆಲ್ಲ ಆಗಿ ಬೆಳೆ ನಾಶ ಆಗಿ ಎಲ್ಲ ಬ್ಯಾಂಕ್ಗಳಲ್ಲಿ ಸಾಲ ಜಾಸ್ತಿಯಾಗಿದೆ ಸಾಲ ಜಾಸ್ತಿ ಆದಂಗೆಲ್ಲ ರೈತರಿಗೆ ಭಯ ಎಲ್ಲ ಮನೆ ಮಠ ಎಲ್ಲ ಮಾರ್ಕೊಂಡ್ ಹೋಗ್ಬೇಕು ಹೊಲ ಎಲ್ಲ ಮಾರಬೇಕು ಅಂತೇಳಿ ಎಲ್ಲ ಭಯ ಬಂದು ಈಗ ಜನರು ರೈತರು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಈ ಸರ್ಕಾರ ಸ್ವಲ್ಪ ಎಲ್ಲ ಯೋಜನೆಗಳನ್ನು ಮಾಡ್ಕೊಬೇಕು ಎಲ್ಲ ಕ್ರಮ ಕೈಗೊಳ್ಳಬೇಕು ಈಗ ಬ್ಯಾಂಕ್ನಲ್ಲಿ ಸಾಲ ಇರೋದು ಒಂದು ಅರ್ಧನಾದ್ರೂ ಮನ್ನಾ ಮಾಡಬೇಕು ಈಗ ಒಂದು ಒಂದು ಒಂದು ಲಕ್ಷ ಇದ್ದರೆ ಒಂದು ಐವತ್ತು ಸಾವಿರ ಎಲ್ಲ ಬ್ಯಾಂಕ್ ಎಲ್ಲ ರೈತ್ರಿಗೆ ಒಂದು ಐವತ್ತು ಸಾವಿರ ಮನ್ನಾ ಮಾಡಿ ಐವತ್ತು ಸಾವಿರ ಉಳ್ಸಿದ್ರೆ ಎಷ್ಟೋ ಉತ್ತಮ ಈ ಮತ್ತೆ ಈಗ ಮೊ ಪ್ರಧಾನಿ ನರೇಂದ್ರ ಮೋದಿಯವರು ವರ್ಷಕ್ಕೆ ಹನ್ನೆರಡು ಸಾವಿರ ಅಂತ ಹಾಕ್ತಿದ್ದಾರೆ ಅದರಿಂದ ತುಂಬ ಉಪಯೋಗಾಗಿದೆ ಅದು ಇನ್ನೂ ಸ್ವಲ್ಪ ವರ್ಷಕ್ಕೆ ಹನ್ನೆರಡು ಸಾವಿರ ಅಲ್ಲದೆ ಇನ್ನೂ ಸ್ವಲ್ಪ ಜಾಸ್ತಿಯೇ ಹಣ ಹಾಕಿದರೆ ಇನ್ನೂ ಅನುಕೂಲ ಆಗುತ್ತೆ ಎಲ್ಲ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಬೋದು ಸರ್ಕಾರ ಈಗೆಲ್ಲ ತಮ್ಮ ಕೈಯಲ್ಲಿದೆ ಈಗ ನಾ ಒಂದು ಎಕರೆಗೆ ಇಷ್ಟಂತೇಳಿ ಒಂದು ಹಾಕ್ಬೋದು ಒಂದು ಐದು ಸಾವಿರ ಎಕರೆ ಒಂದು ಒಂದು ಬೆಳೆ ನಾಶ ಆದರೆ ಒಂದು ಆರು ತಿಂಗಳಿಗೆ ನಮ್ಮ ನಮ್ಮಲ್ಲಿ ಎರಡು ಬೆಳೆ ಬೆಳಿತಾರೆ ಆರು ತಿಂಗ್ಳಿಗೆ ಒಂದು ಬೆಳೆ ಬರುತ್ತೆ ಹನ್ನೆರಡು ತಿಂಗಳಿಗೆ ಎರಡು ಬೆಳೆ ಈಗ ಹನ್ನೆರಡು ಆರು ತಿಂಗ್ಳಿಗೆ ಒಂದು ಸಾರಿ ಬೆಳೆನಾದರೂ ಒಂದು ಹತ್ತು ಸಾವಿರ ಎಕರೆ ಒಂದೆರಡು ಬೆಳೆಗೆ ಒಂದು ಇಪ್ಪತ್ತು ಸಾವಿರ ಹಂಗೆ ಬಂದರೆ ಒಳ್ಳೆಯದು ಈಗ ಬೆಳೆ ಬೆಳೆದರೆ ಏನೂ ಚಿಂತೆ ಇಲ್ಲ ಬೆಳೆ ಬೆಳೆ ಬೆಳೆದಿಲ್ಲಾಂದ್ರೆ ಈಗ ಅತಿಯಾದ ಬರಗಾಲ ಬಂದು ಅತಿಯಾದ ಮಳೆ ಬಂದು ಎಲ್ಲ ನಾಶ ಆದರೆ ಎಲ್ಲರಿಗೂ ಸಮಸ್ಯೆ ಈಗ ಮನೆಯವರು ಎಲ್ಲ ಅದೇ ಹೊಲ್ದಲ್ಲಿ ದುಡಿದು ತಿನ್ನಬೇಕು ಹಾಗೆ ಸ್ವಲ್ಪ ಸರ್ಕಾರ ಇನ್ನೂ ಬೇರೆ ಬೇರೆ ಕ್ರಮಗಳು ಕೈಗೊಂಡರೆ ಇನ್ನೂ ಒಳ್ಳೆಯದು